ಹೌದು

ನಾನು ಕೊಟ್ಟಿರೋ ಆಯಿಂಟ್ಮೆಂಟ್ ಹಚ್ಚಿ ಸರಿ ಆಗುತ್ತಲ್ಲ ಹಾಂ ಮತ್ತೇನಾಗಿದೆ

ಹಾಸ್ಪಿಟಲಿಗೆ ಬನ್ನಿ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಅಡ್ಮಿಟ್ ಮಾಡ್ಕೊಳೋದ ಏನು ಅಂತ ನೋಡ್ತೀನಿ ಒಂದು ಥ್ರೀ ಡೇಸ್ ಫೋರ್ ಡೇಸ್ ಹಚ್ತಾನೆ ಇರಿ ಕಮ್ಮಿ ಆಗಲಿಲ್ಲ ಅಂದರೆ ಮತ್ತೆ ಬನ್ನಿ

ಬಂದ ಮೇಲೆ ಕಂಡೀಶನ್ ನೋಡಿ ಎಕ್ಸ್ ರೆ ಮಾಡೋದೋ ಅಡ್ಮಿಟ್ ಮಾಡೋದೋ ಹೇಳ್ತೀನಿ ಓಕೆ ಓಕೆ ಆ ಹಾಂ ಹೌದು ಇದ್ದೀವಿ ಹಾಸ್ಪಿಟಲ್ನಲ್ಲೇ ಇದ್ದೀನಿ ಹಾಂ